ಹಾಂ ನಾನು ಧಾರ್ಮಿಕ ಗ್ರಂಥಗಳಲ್ಲಿ ಓದ್ತಲೇ ಇರ್ತೀನಿ ಧಾರ್ಮಿಕ ಗ್ರಂಥಗಳು ಅಂತ ಅಂದರೆ ಈ ಭಗವದ್ಗೀತೆಯಲ್ಲೂ ಕೆಲವೊಂದು ಶ್ಲೋಕಗಳನ್ನ ಓದಿದ್ದೀನಿ ಹಾಗೆಯೇ ರಾಮಾಯಣ ಮಹಾಭಾರತ ಅಂತ ಅಂದರೆ ರಾಮಾಯಣ ಮಹಾಭಾರತದಲ್ಲಿ ಕಥೆಗಳನ್ನ ಓದಿದ್ದೀನಿ ಈ ಭಗವದ್ಗೀತೆಲಿ ಕೆಲವೊಂದು ಶ್ಲೋಕಗಳು ಅದರಲ್ಲೂ ಕೊನೆಯಲ್ಲಿ ಅಂದರೆ ನಾವು ಎಲ್ಲ ಒಂದು ಶ್ಲೋಕಗಳು ಹೇಳಿದ ಮೇಲೆ ಲಾಸ್ಟಲ್ಲಿ ಒಂದು ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಯಾತ್ಮನಾಭ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮಾನ್ ನಾರಾಯಣಯೇತಿ ಸಮರ್ಪಯಾಮಿ ಅಂತ ಅಂದರೆ ನಾವು ಈ ಓದುವಾಗ ಆಗಲಿ ಅಥವಾ ನಮ್ಮ ಜೀವನದಲ್ಲಿ ಅದಕ್ಕೂ ಮುಂಚೆಯೂ ಯಾವುದೋ ಕಾಲ ಗೊತ್ತಿದ್ದೂ ಗೊತ್ತಿಲ್ಲದೇನೂ ಏನೋ ಒಂದು ತಪ್ಪುಗಳ್ನ ಮಾಡಿರ್ತೀವಿ ಅವುಗಳನ್ನೆಲ್ಲ ಭಗವಂತ ನೀನೇ ನಿನಗೆ ನಾನು ಸಮರ್ಪಣೆ ಮಾಡ್ತೀನಿ ಅದನ್ನೆಲ್ಲ ನೀನು ತಿಳ್ಕೊ ಅಂದರೆ ನಮ್ಮ ಒಂದು ತಪ್ಪಾಗಿರ್ಬೋದು ಅಥವಾ ಅದು ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನೀನು ಕರ್ಕೊಂಡು ಹೋಗು ಎಲ್ಲನೂ ನಿನಗೆ ಅರ್ಪಣೆ ಮಾಡ್ತೀನಿ ಹಾಂ ಅಂತ ಅಂದರೆ ನಾನು ತನು ಮನ ಧನ ಎಲ್ಲವನ್ನೂ ನಿನಗೆ ಅರ್ಪಿಸಿ ನಾನು ಕೆಲಸ ನನ್ನ ಮುಂದಿನ ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಅರ್ಥನ ಅದು ಸೂಚಿಸುತ್ತೆ ಹಾಗೆ ಅಂದರೆ ನಾವು ಭಗವಂತನಿಗೆ ಸಹ ಸಂಪೂರ್ಣವಾಗಿ ಸಮರ್ಪಣೆ ನಮ್ಮನ್ನ ನಾವೇ ಸಮರ್ಪಣೆ ಮಾಡ್ತೀವಿ ಅನ್ನೋ ಒಂದು ಆ ಒಂದು ಅರ್ಥ ಅದು ಇದು ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ತುಂಬನೇ ಪ್ರಭಾವ ಬೀರಿದೆ ಯಾಕೆ ಅಂದರೆ ನಾನು ನಾವು ಅದು ಇದು ಯಾ ನಾವು ಯಾರದ್ದೋ ಏನೋ ತಗೊಂಡು ಅಂದರೆ ನಾವು ಕೆಲಸ ಮಾಡುವಾಗ ಆಗಲಿ ಅದೆಷ್ಟೊಂದೆಲ್ಲ ಟೆನ್ಷನ್ ಹಿಡ್ಕೊಂಡು ಅಷ್ಟೆಲ್ಲ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ ಎಲ್ಲನೂ ಕೂಡ ದೇವರಿಗೇ ಅಂತ ನಾವು ಅರ್ಪಿಸಿ ಬಿಟ್ಟರೆ ನಮಗೆ ಎಲ್ಲ ಥರದ ಅಹಂಕಾರ ಆಗಿರ್ಬೋದು ಕೆಟ್ಟ ಕೆಟ್ಟ ಗುಣಗಳು ನಮ್ಮಲ್ಲಿ ಇರುವಂಥ ಬೇರೆ ಬೇರೆ ಗುಣಗಳೆಲ್ಲ ತೊರೆದು ಹೋಗ್ತವೆ ಹಾಗಾಗಿ ಎಲ್ಲನೂ ದೇವರೇ ಎಲ್ಲನೂ ದೇವರಿಗೆ ಅಂತ ಮಾಡಿದರೆ ಚೆನ್ನಾಗಿರ್ತೀವಿ ನಾವು ಜೀವನದಲ್ಲಿಯೂ ನಾವು ಯಶಸನ್ನು ಕಾಣ್ತೀವಿ ಅಂತ ನನ್ನ ಅನಿಸಿಕೆ